ಎರಡು ನವಂಬರ್ ಎರ್ಡು ಸಾವಿರ್ದ ಮೂರು ಐದು ಜನವರಿ ಎರ್ಡು ಸಾವಿರ್ದ ಇಪ್ಪತ್ತೊಂದು ಎಂಟು ಜೂನ್ ಎರ್ಡು ಸಾವಿರ್ದ ಹತ್ತೊಂಬತ್ತು ಒಂಬತ್ತು ಮಾರ್ಚ್ ಎರ್ಡು ಸಾವಿರ ಹನ್ನೊಂದು ಆಗಷ್ಟ್ ಎರ್ಡು ಸಾವಿರ್ದ ಹದ್ನೇಳು